ಖಂಡಿತ ರಾಸಾಯನಿಕ ಗೊಬ್ಬರಗಳನ್ನಾವು ಮಣ್ಣಿಗೆ ಯೂಸ್ ಮಾಡಿದರೆ ಮಣ್ಣು ಹಾಳಾಗ್ತದೆ ಬೇರೆ ಮತ್ತೊಂದು ಒಂದು ಅಂದರೆ ಒಂದು ಎರಡು ಮೂರು ವರ್ಷ ರಾಸಾಯನಿಕ ಗೊಬ್ಬರದಲ್ಲಿ ಇದು ಒಳ್ಳೆಯ ಕೃಷಿ ಬರ್ತದೆ ಆದರೆ ಬರಬರುತ್ತ ಒಂದು ಎರಡು ಮೂರು ವರ್ಷದ ನಂತರ ಮಣ್ಣು ಹಾಳಾಗೇ ಆಗುತ್ತದೆ ಅದಕ್ಕಿಂತ ನಾವು ಇದು ಹಟ್ಟಿ ಗೊಬ್ಬರವನ್ನೇ ಯೂಸ್ ಮಾಡುವುದು ಒಳ್ಳೇದಂತ್ಹೇಳಿ ನನ್ನ ಅನಿಸಿಕೆ ಯಾಕಂದರೆ ಹಟ್ಟಿ ಗೊಬ್ಬರದಲ್ಲಿ ಒಳ್ಳೇ ಇದು ಇದು ಕೂಡ ಆಗ್ತದೆ ಕೃಷಿ ಕೂಡ ಒಳ್ಳೇದಾಗ್ತದೆ ಮತ್ತು ಆರೋಗ್ಯಕ್ಕೆ ಯಾವುದೇ ಹಾನಿ ಕೂಡ ಇರುವುದಿಲ್ಲ ಇದರಿಂದ ಆರೋಗ್ಯದ ಸಮಸ್ಯೆ ಕೂಡ ಬರುವುದಿಲ್ಲ ಈ ಬೇರೆ ಬೇರೆ ಕಾಯಿ ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ರೋಗಗಳು ಬರ್ತದೆ ಅದರಿಂದ ನಾವು ನಾವು ತಿನ್ನುವ ಆಹಾರದಲ್ಲಿ ನಾವು ವಿಷ ತಿಂದ್ಹಾಗೆ ಆಗ್ತದೆ ಅದಕ್ಕಿಂತ ನಾವು ಹಟ್ಟಿ ಗೊಬ್ಬರವನ್ನು ಯೂಸ್ ಮಾಡುವುದು ಒಳ್ಳೇದಂತ್ಹೇಳಿ ನನ್ನ ಅನಿಸಿಕೆ ಅಂದರೆ ನಾವು ಮೊದಲು ಇದು ರಾಸಾಯನಿಕ ಗೊಬ್ಬರಗಳನ್ನೇ ಯೂಸ್ ಮಾಡ್ತಾ ಇದ್ವಿ ಅದು ಇದರಿಂದ ಅಂದರೆ ಬ ತುಂಬ ಆರೋಗ್ಯದ ಸಮಸ್ಯೆ ಬಂದ ನಂತರ ಇದು ನಮಗೆ ಮಾತ್ರ ಅಲ್ಲಲ್ಲ ಇಡೀ ಯಾರೆಲ್ಲ ನಮ್ಮ ನಮ್ಮ ಕೈಯಿಂದ ನಮ್ಮ ನಮ್ಮ ಇದು ತರಕಾರಿ ಅದೆಲ್ಲ ಯಾರು ಕೊಂಡ್ಹೋಗ್ತಾರೆ ಎಲ್ಲರಿಗೂ ಇದು ಅವರ ಆರೋಗ್ಯ ಕೂಡ ಹಾಳಾಗ್ತದಂತ್ಹೇಳಿ ನನ್ನ ಗಮನಕ್ಕೆ ತುಂಬ ಬಂದಿದೆ ಇದರಿಂದ ಆರೋಗ್ಯ ಹಾಳಾಗ್ತದಂತ್ಹೇಳಿ ಹಾಗಾಗಿ ನಾವು ಹಟ್ಟಿಗೊಬ್ಬರವನ್ನು ನಾನು ನಾನು ಯೂಸ್ ಮಾಡ್ತಾ ಇದ್ದೀನಿ